ಹಲೋ ಓಲೊ ಕ್ಯಾಬಾ ನಾನು ಅರ್ಧ ಗಂಟೆ ಆಯಿತು ಬುಕ್ ಮಾಡಿ ನನ್ನ ಜಂಗಮವಾಣಿಯಲ್ಲಿ ಇಲ್ಲೆ ಹತ್ತಿರ ಇದ್ದೀರ ಅಂತ ತೋರಿಸ್ತಾ ಇದೆ ಆದರೆ ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗ್ತಿಲ್ಲ

ನನ್ಗೆ ಬಹಳ ತಡ ಆಗ್ತಾಯಿದೆ ನಾನು ಅರ್ಧ ಗಂಟೆ ಒಳಗೆ ರೈಲ್ವೆ ಸ್ಟೇಷನ್ನಿಗೆ ತಲುಪ್ಬೇಕಾಗಿದೆ ನೀವು ಎಲ್ಲಿದ್ದೀರಾ ಅಂತ ಸರಿಯಾದ ಮಾಹಿತಿ ನೀಡಿದರೆ ಅಥವಾ ನಾನು ಒಂದು ಜಾಗ ಹೇಳ್ತೀನಿ ಅಲ್ಲಿಗೆ ಬರ್ತೀರಾ ಸರಿ ಹಾಗಾದರೆ ನೀವು ನಾನು ಹೇಳಿದ ಜಾಗಕ್ಕೆ ಬನ್ನಿ ಯಾಕೆಂದ್ರೆ ನೀವೆಲ್ಲಿದ್ದೀರ ಅಂತ ನನಗೆ ಗೊತ್ತಿಲ್ಲ ನಾನು ಹುಡುಕ್ತಾಯಿದ್ದೀನಿ ನಾನು ಈ ಊರಿಗೆ ಹೊಸಬಳು ನನ್ಗೆ ಅಷ್ಟೊಂದು ಈ ಜಾಗದ ಮಾ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅದಕ್ಕೆ ನೀವೊಂದು ಕೆಲಸ ಮಾಡಿ ಇಲ್ಲಿ ಒಂದು ಲಕ್ಷ್ಮಿ ದೇವಸ್ಥಾನ ಅಂತಿದೆ ಹೌದು ಹಾಂ ಹೌದು ಅದರ ಪಕ್ಕ ಒಂದು ಜ್ಯೂಸ್ ಅಂಗಡಿ ಇದೆ ಅದ್ರ ಹೆಸರು ಒಂದು ನಿಮಿಷ ನೋಡಿ ಹೇಳ್ತೀನಿ ಅದರ ಹೆಸರು ಭವಾನಿ ಜ್ಯೂಸ್ ಸೆಂಟರ್ ಅಂತ ಅಲ್ಲಿಗೆ ಬರ್ತೀರಾ ಹಾಂ ಬರ್ತೀರಾ ಹಾಂ ಸರಿ ಹಾಗಾದರೆ ನಾನು ಅಲ್ಲೆ ಕಾಯ್ತಿರ್ತೀನಿ ಹಾಂ ಹೌದು ನೀವು ಆದಷ್ಟು ಬೇಗ ಬಂದರೆ ಚೆನ್ನಾಗಿತ್ತು ನನ್ಗೆ ಯಾಕೆಂದ್ರೆ ಮತ್ತೆ ರೈಲ್ವೆ ಸ್ಟೇಷನಿಗೆ ಹೋಗೋಕೆ ನಂಗೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಹೌದು ಇನ್ ಕೆ ಇನ್ನು ಇನ್ ಕೇಸ್ ನಿಮಿಗೆ ಗೊತ್ತಾಗಿಲ್ಲ ಅಂದರೆ ನನಗೆ ವಾಪಾಸ್ಸು ಫೋನ್ ಮಾಡಿ

ಹೌದು ನಾನು ಕಾಯ್ತಾ ಇರ್ತೀನಿ ಯಾಕೆಂದ್ರೆ ತುಂಬ ತಡ ಆಗ್ತಾಯಿದೆ ಹಾಗಾಗಿ ಹಾಂ ಹೌದು ಹಾಂ ಸರಿ ಬರ್ತೀರಾ ಹಾಂ ಸರಿ ನಾನು ಕಾಯ್ತಿರ್ತೀನಿ ಸ್ವಲ್ಪ ಬೇಗ ಬನ್ನಿ ಆಯಿತಾ ಹಾಂ ಸರಿ ಹಾಂ ಹಾಂ ಸರಿ